ಅಡುಗೆಯವರಾ ಮೇಡಮ್ ನಮ್ಮ ಹೋಟೆಲ್ಗೆ ರಾಗಿ ರೊಟ್ಟಿಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕೆ ಅದಕ್ಕಾಗಿ ಇಲ್ಲಿನ ಅಡುಗೆಯವರಿಗೆ ಸ್ವಲ್ಪ ರಾಗಿ ರೊಟ್ಟಿ ಹೇಗೆ ಮಾಡುವುದು ಮತ್ತು ಅದರ ಜೊತೆ ಏನನ್ನು ತಿನ್ನುತ್ತಾರೆ ಎಂದು ಸ್ವಲ್ಪ ತಿಳಿಸ ತಿಳಿಸಲಾಗುತ್ತಾ ಓಕೆ ಮ್ಯಾಮ್ ಇದಕ್ಕೆ ಜೊತೆಗೆ ಏನನ್ನು ತಿಂತಾರೆ ಪಲ್ಯನೋ ಅಥವಾ ಚಟ್ನಿನೋ ಯಾವ್ದನ್ನು ಮಾಡಿದ್ರೆ ರುಚಿಯಾಗುತ್ತೆ ಹ್ಞೂ ಹ್ಞೂ ಓಕೆ ಓಕೆ ಮ್ಯಾಮ್ ಸರಿ ಸರಿ ಹಾಗಾದರೆ ತುಂಬ ತ್ಯಾಂಕ್ಸ್ ನೀವು ಹೇಳಿದ್ದು ಅಡುಗೆ ವಿಧಾನವನ್ನು ನಾನು ತಿಳಿಸ್ತೀನಿ ನಮ್ಮ ಅಡುಗೆಯವ್ರಿಗೆ ನೋಡ್ತೀನಿ ಕೊನೆಗೆ ಇಲ್ಲಿಯ ಜನರು ಇಷ್ಟಪಡುತ್ತಾರೋ ಏನೋ ಅಂತ ನಾನು ನಿಮಗೆ ಮತ್ತೆ ತಿಳಿಸುತ್ತೇನೆ ತ್ಯಾಂಕ್ ಯು